ನನಗೆ ಫಶ್ಟು ಕಿಚನಲ್ಲಿ ಹೋಗುವಾಗ ಫಶ್ಟು ಕಿಚನ್ನೂ ಎಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಳ್ಬೇಕು ನೈಫೆಲ್ಲ ಎಲ್ಲ ಕ್ಲೀನ್ ಐತೊ ಇಲ್ವೋ ಮಾಡ್ಕೋಳ್ಬೇಕು ಆಮೇಲೆ ಗ್ಯಾಸೆಲ್ಲ ಕ್ಲೀನ್ ಐತೊ ಇಲ್ವೋ ಅದು ನೋಡಬೇಕು ಆಮೇಲೆ ಫಶ್ಟು ನಾವು ಅಡುಗೆ ಮಾಡುವಾಗ ಆಂ ಎಲ್ಲ ಇದು ಸಮಾರ್ಗ ಸಾಮಗ್ರಿಗಳು ಐತೊ ಇಲ್ವೋ ಏನು ಅಡಿಗೆ ಮಾಡೋಕ್ಕೆ ಹೋಗಿದ್ದೀರಿ ಆ ಅಡುಗೆ ಮಾಡೋಕ್ಕೆ ಎಲ್ಲ ಸಾಮಾನು ಏನೇನು ಐತಿ ಎಲ್ಲ ನೋಡ್ಕೋಳ್ಬೇಕು ಇಲ್ಲಾಂದ್ರೆ ಫ ತೊಗೊಂಡ್ಬಂದು ಎಲ್ಲ ಎಲ್ಲ ಜೊತೆಯಾಗಿ ಇದ್ಕೊಂಡು ಫಶ್ಟು ನಾವು ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಗ್ಯಾಸ್ ಹೆಂಗೆ ನಾವು ಆನ್ ಮಾಡಬೇಕು ಮಕ್ಕಳು ಇದ್ದಾರೋ ಇಲ್ವೋ ಅದೆಲ್ಲ ಫಶ್ಟು ನೋಡ್ಕೋಳ್ಬೇಕು ಆಮೇಲೆ ಫಶ್ಟು ಗ್ಯಾಸ್ ಆನ್ ಮಾಡಬೇಕು ಅದು ನೋಡು ಅದು ಎಲ್ಲ ನನಗೆ ಇದು ಅಡಿಗೆ ಮಾಡೋಕ್ಕೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದೂ ಫಶ್ಟು ಬಿರಿಯಾನಿ ಮಾಡೋಕ್ಕೆ ಫಶ್ಟು ನನಗೇ ಒಂದು ಚಿಕನ್ ಬೇಕು ಇಲ್ಲ ಮಟನ್ ಬೇಕು ಏನು ಬಿರಿಯಾನಿ ಮಾಡಿದ್ರೆ ಅದೆಲ್ಲ ಸಾಮಾರಿಗ ಸಾಮಗ್ರಿಗಳು ಏನೇನು ಐತೆ ಅದೆಲ್ಲ ನಾವು ನೋಡಬೇಕು ಫಶ್ಟೂ ಆಮೇಲೆ ಇಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಫಶ್ಟು ನಾವು ಎಷ್ಟು ಒನ್ ಕೆ ಜಿ ಚಿಕನ್ ಇದ್ದರೆ ಅದು ಒನ್ ಕೆ ಜಿ ಚಿಕನ್ ಎಲ್ಲ ತೊಗೊಂಡ್ಬಂದು ಒನ್ ಕೆ ಜಿ ಚಿಕನ್ಗೆ ನಾಲ್ಕು ಈರುಳ್ಳಿ ಹಾಕ್ಬೇಕು ನಾಲ್ಕು ಟಮಾಟೋ ಹಾಕ್ಬೇಕು ಆಮೇಲೆ ಕೊತ್ತಂಬ್ರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಆಮೇಲೆ ಚಕ್ಕೆ ಲವಂಗ ಆಂ ಇನ್ನು ಒಂದು ಏನೆಂದ್ರೆ ಜಿಂಜಾ ಇದೂ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಸಾಮಾರಿಗಳು ಆಮೇಲೆ ಕರಡು ಆಂ ದಹಿ ಅದೆಲ್ಲ ಐತೊ ಇಲ್ವೋ ಅದೆಲ್ಲ ನೋಡಬೇಕು ನಾವು ಅದೆಲ್ಲ ನೋಡ್ಬಿಟ್ಟು ನಾವು ಸಾಮಾಗ್ರಿಗಳು ಎಲ್ಲ ಐತೊ ಇಲ್ವೋ ಎಲ್ಲ ಕಿಚನ್ನಲ್ಲಿ ನಾವು ಒಂದೇ ಕಡೆ ಇಟ್ಕೋಳ್ಬೇಕು ಆಂ ಅದೆಲ್ಲ ಇಟ್ಕೊಂಡು ಆಮೇಲೆ ಗ್ಯಾಸು ಒಂದು ದೊಡ್ದು ಪಟ್ಲ ಎತ್ತಿ ಗ್ಯಾಸ್ ಆಡು ಆನ್ ಮಾಡ್ಕೊಂಡು ಆ ಗ್ಯಾಸ್ ಮೇಲೆ ನಾವು ಫಶ್ಟೂ ಒಂದು ದೊಡ್ಡದು ಪಾತೇಲಿ ಇಕ್ಬೇಕು ಆಮೇಲೆ ಅದರಾಗೆ ಒಂದು ಕೆ ಜಿ ಚಿಕನ್ಗೆ ಒಂದೂ ಕಾಲ್ ಲೀಟರು ಆಯಲ್ ಇದ್ರೆ ಸಾಕು ಎಣ್ಣೆ ಇದ್ರೆ ಸಾಕು ಫಶ್ಟು ಆಯಲ್ ಹಾಕ್ಬೇಕು ಆಮೇಲೆ ಚಕ್ಕೆ ಲವಂಗ ಹಾಕ್ಬೇಕು ಆಮೇಲೆ ಚೆನ್ನಾಗಿ ಈರುಳ್ಳಿ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೋಳ್ಬೇಕು ಎಲ್ಲ ಬ್ರೌನ್ ಆಗೋವರ್ಗು ಅದೆಲ್ಲ ಮಾಡ್ಕೊಂಡ್ರೆ ಆಮೇಲೆ ನಾವು ಹಸಿಮೆಣ್ಸಿನ್ಕಾಯಿಯು ಕೊತ್ತಂಬ್ರಿ ಸೊಪ್ಪು ಇರುತ್ತಲ್ಲ ಅದೆಲ್ಲ ನಾವು ಒಂದು ಗ್ರೈಂಡ್ನಲ್ಲಿ ಹಾಕ್ಕೊಂಡು ಅದಿಟ್ಕೋಳ್ಬೇಕು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಯಾ ಶುಂಠಿ ಬೆಳ್ಳುಳ್ಳಿ ಪೇಶ್ಟು ಅದೆಲ್ಲ ಹಾಕಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಫ್ರೈನ ಫ್ರೈ ಆದಮೇಲೆ ಅದೆಲ್ಲ ಫ್ರೈ ಮಾಡಬೇಕು ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ನಾವು ಒಂದು ಇದು ಚಿಕನ್ನು ಎಲ್ಲ ಕ್ಲೀನಾಗಿ ತೊಳ್ದು ಇಕ್ಕಿರ್ತಿವಲ್ಲ ಅದೆಲ್ಲ ಚಿಕನ್ ಎಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಮಾಡ್ಕೋಳ್ಬೇಕು ಅದೆಲ್ಲ ಫ್ರೈ ಮಾಡ್ಕೊಂಡ್ಬಂದು ಆಮೇಲೆ ಚಿಲ್ಲಿ ಪೌಡರು ಗಾರ್ಲಿಕ ಚಿಲ್ಲಿ ಪೌಡರ್ ಹಾಕ್ಬೇಕು ಆಮೇಲೆ ಉಪ್ಪು ಕರಡು ಹಾಕಿ ಎಲ್ಲ ಚೆನ್ನಾಗಿ ನಾವು ಕಲೆಸ್ಕೊಂಡು ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ರೆ ಅದು ಎಲ್ಲ ಕರಿ ಥರ ಆಗ್ಬಿಡುತ್ತೆ ಆಮೇಲೆ ಟಮಾಟೋ ಹಾಕ್ಬೇಕು ಆಮೇಲೆ ಕೊತ್ತಂಬ್ರಿ ಸೊಪ್ಪುನು ಪುದೀನ ಹಾಕ್ಬೇಕು ಅದೆಲ್ಲ ಆದಮೇಲೆ ಎಲ್ಲ ಅದು ಗ್ರೇವಿ ಥರ ಆಗ್ಬಿಡುತ್ತೆಲ್ಲ ಆಮೇಲೆ ಇದು ಅಕ್ಕಿ ಅನ್ನು ಬೇರೆ ಸ್ಟೋ ಮೇಲೆ ಒಂದು ತಪಲೆ ಇಟ್ಬಿಟ್ಟು ಅಕ್ಕಿ ಇಕ್ಬೇಕು ಅಕ್ಕಿ ಎಲ್ಲ ಚೆನ್ನಾಗಿ ನಾನು ಅರ್ಧ ಒಂದು ಅರ್ಧ ಅಷ್ಟು ಅರ್ಧ ಅರ್ಧ ಅಷ್ಟು ಎಲ್ಲ ನಾವು ಬಾಯಿಲ್ ಮಾಡ್ಕೊಂಡು ಅದೆಲ್ಲ ಆದಮೇಲೆ ಎಲ್ಲ ಅದ್ರಲ್ಲಿ ನೀರು ಇರುತ್ತೆಲ್ಲ ಅದು ನೀರೆಲ್ಲ ಸುರಿಸ್ಬಿಟ್ಟು ಇದೂ ಗ್ರೇವಿ ಮಾಡಿಕ್ಕಿರ್ತೀರಲ್ಲ ಚಿಕನ್ದು ಅದನ್ನ ಅಲ್ಲಿಂದ ಚೆನ್ನಾಗಿ ಇದು ನೀರು ಇರುತ್ತೆಲ್ಲ ಅಕ್ಕಿದು ಅದೆಲ್ಲ ಬೇಯಿಸಿಬಿಟ್ಟ ಹಾಕಿಬಿಟ್ಟು ಅದು ಅಕ್ಕಿ ಎತ್ತಿ ಆ ಗ್ರೇವಿಯಲ್ಲಿ ಹಾಗ್ಬಿಡ್ಬೇಕು ಅದು ಗ್ರೇವಿಯಲ್ಲಿ ಆಗಿಬಿಟ್ರೆ ಅದೂ ಒಂದು ಇದು ಮುಚ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ರೆ ಅದು ಬಿರಿಯಾನಿ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಅದು ತಿನ್ನೋಕ್ಕು ತುಂಬ ಚೆನ್ನಾಗಿರುತ್ತೆ ಅದರ ಜೊತೆ ನಾವು ಇದು ಕರ್ಡುದು ಚಟ್ನಿ ಮಾಡ್ತಿವಲ್ವ ಆ ಚಟ್ನಿಗೆ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಆಮೇಲೆ ಕರ್ಡು ಆಮೇಲೆ ಉಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅದೆಲ್ಲ ಅಡಿಗೆ ಮಾಡಾದಮೇಲೆ ತಿರುಗಾ ಅದೆಲ್ಲ ಒಂದು ಜಾಗ ಇಟ್ಬಿಟ್ಟು ಎಲ್ಲ ಕಿಚನ್ಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟೋ ಎಲ್ಲ ಕ್ಲೀನ್ ಮಾಡಿ ನಾವು ಗ್ಯಾಸ್ ಸರಿಯಾಗಿ ಆಫ್ ಮಾಡಿದಿರೋ ಇಲ್ವೋ ಅದೆಲ್ಲ ನೋಡಬೇಕು ಅದೆಲ್ಲ ನೋಡಿಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ನಾವು ಕಿಚನ್ನಿಂದ ಆಚೆಗೆ ಬರಬೇಕು ಅದೆಲ್ಲ ಸರಿಯಾಗುತ್ತೆ ಆಮೇಲೆ ಅದು ಕಟ್ ಮಾಡಿರೋದು ನೈಫ್ ಚಾಕುಗಳು ಇರುತ್ತೆಲ್ಲ ಮಕ್ಳು ಇರ್ತಾರೆ ಚಿಕ್ಕ ಮಕ್ಕಳೆಲ್ಲ ಎತ್ತಿ ಏನಾದ್ರು ಒಂದು ಮಾಡಿಬಿಡ್ತಾರೆ ಅವರು ಅಂತ ಭಯ ಇರತ್ತೆಲ್ಲ ಅದೆಲ್ಲ ಎಲ್ಲೆಲ್ಲಿ ಸಾಮಾನು ಇಕ್ಬೇಕು ಅದೆಲ್ಲ ಎಲ್ಲ ಜೋಡಿಸ್ಬಿಟ್ಟು ಸರಿಯಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಕಿಚನ್ನಿಂದ ಆಚೆ ಬರಬೇಕು